ನಮ್ಮ ಅಣ್ಣೋರ ಫ್ಯಾಕ್ಟ್ರಿ ಪೂಜೆ ಆಯಿತು ಹೊಸ ಫ್ಯಾಕ್ಟ್ರಿ ಓಪನ್ ಅದು ಕ್ರಷರಿಂದು ಅಲ್ಲಿ ಎಲ್ಲ ನಮ್ಮ ಅಣ್ಣೋರು ಹೊರ್ಗಿನ ಜನಕ್ಕೆಲ್ಲ ಊಟಕ್ಕೆ ಹಾಕ್ಸಿದ್ರು ಎಷ್ಟು ಅಂದರೆ ಒಂದು ಸಾವಿರ ಜನರಿಂದ ಎರಡು ಸಾವಿರ ಜನಕ್ಕೆ ಎಲ್ಲ ಅವರು ಹೊರ್ಗಿಂದ ಏನೂ ಊಟಕ್ಕೆ ಅಡ್ಗಿಗೆ ಯಾರಿಲ್ಲ ಅವರೇ ಸ್ವಂತ ಎಲ್ಲ ರೇಷನ್ ತರಿಸಿ ಅಡುಗೆ ಭಟ್ರನ್ನ ಕರೆಸಿ ಭಟ್ಟರು ಆಮೇಲೆ ಎಲ್ಲ ಥರದ ಬಾದುಷಾ ಚಪಾತಿ ರೊಟ್ಟಿ ಮೊಸರು ಕಾಳು ಪಲ್ಯ ಬದ್ನೆಕಾಯ್ ಪಲ್ಯ ಚಿತ್ರಾನ್ನ ಮೊಸರನ್ನ ಆಮೇಲೆ ಬೆಳಿಗ್ಗೆ ಟಿಫಿನ್ ಉಪ್ಪಿಟ್ಟು ಆಮೇಲೆ ಮಿರ್ಚಿ ಆಮೇಲೆ ಜಹಾಂಗೀರ್ ಮೋತಿಚೂರ್ ಲಾಡು ಆಮೇಲೆ ನಾಲ್ಕೈದು ಇಂಚು ಕಾ ವೆರೈಟಿ ವೆರೈಟಿ ಪಲ್ಯ ರೊಟ್ಟಿ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಪರೋಟ ಆಮೇಲೆ ಚಟ್ನಿಪುಡಿ ಮೊಸರು ಐಸ್ಕ್ರೀಮ್ ಊಟ ಆದ ಮೇಲೆ ಎಲ್ಲರ್ಗೆ ಐಸ್ಕ್ರೀಮ್ ಕುಳ್ಳಿರ್ಸಿ ಟೇಬಲ್ ಹಾಕಿ ಹಾಗೆ ಅವ್ರ್ಗೆ ತಟ್ಟೆ ಊಟ ಕೊಡ್ಲಿಲ್ಲ ನೀರು ಚೇರೆಲ್ಲ ತಂದು ಎಲ್ಲರೂ ಕುಳ್ತು ಪಂಕ್ತಿ ಹಾಕಿ ಬಾಳೆ ಎಲೆ ಮೇಲೆ ಊಟ ಸಪ್ರೇಟ್ ಸಪ್ರೇಟ್ ಎಲ್ಲ ನೀರು ವಾಟ್ರು ಬಾಟ್ಲು ಯಾಕೆಂದು ಯ ಮತ್ತು ಅವರು ಎಲ್ಲರಿಗೂ ಒಂದೊಂದು ಇದು ಟೇಬಲ್ಲಿಗೆನೂ ಟಿಶ್ಯೂ ಪೇಪರ್ ಇಟ್ಟಿದ್ದರು ಆಮೇಲೆ ಒಬ್ಬರು ಕುಡ್ದಿದ್ದ್ ಒಬ್ರು ಇದನ್ನು ಮಾಡ್ತಿದ್ದಿಲ್ಲ ಆಮೇಲೆ ಅವರು ಈಗ ಒಬ್ಬರ ಊಟ ಆದ ಮೇಲೇ ಅದು ಪಂಕ್ತಿಯೆಲ್ಲ ಕ್ಲೀನಿಂಗಿ ಮಾಡಿದ ಮೇಲೆ ಮತ್ತೆ ಪಂಕ್ತಿ ಕುಳ್ಳಿರ್ಸ್ತಿದ್ರು ಆಮೇಲೆ ಜ್ ಇದು ಊಟ ಮಾಡಿ ಆಮೇಲೆ ಲಕ್ಷ್ಮೀದೇವಿ ಪೂಜೆ ಮಾಡಿ ಎಲ್ಲರೂ ಎಸ್ ಎಸ್ ಅಂದರು ಎಲ್ಲ ಸಂತೋಷಪಟ್ಟರು ಆಮೇಲೆ ಅಲ್ಲಿಂದ ಮತ್ತೆ ಜನ ಹಳ್ಳಿಯಿಂದ ಅಣ್ಣವ್ರು ಇದು ಎಲ್ಲರ ಕಡೆ ಜನ ಒಂದು ಒಂದು ಒಂದೂವರೆ ಲಕ್ಷ ಜನ ಬಂದಿದ್ದರು ಎಲ್ಲರ್ಗೂ ಮತ್ತೆ ಊಟ ಆದ ಮೇಲೆ ಅವ್ರಿಗೆ ಐಸ್ಕ್ರೀಮು ಮತ್ತು ಹೆಣ್ಣುಮಕ್ಳು ಬಂದೋರ್ಗೆ ಅವ್ರ್ಗೆ ಏನು ಕೊಡೋದ್ ಎಲ್ಲ ಕೊಟ್ಟು ಸಮಾಧಾನ ಮಾಡಿ ಆಮೇಲೆ ಕ್ಲೀನಿಂಗ ಆವಾಗ ಅವಾಗೆಲ್ಲ ಸ್ವಚ್ಛತೆಯನ್ನು ಮಾಡಿಸೋದು ಬೇರೆ ಅಡಿಗೆ ಭಟ್ರನ್ನ ಕರ್ಸಿದ್ರು ಅವ್ರು ಇವ್ರು ಯಾರ್ನೂ ಕರ್ಸೋದಿಲ್ಲ ಅವರೆಲ್ಲ ಕ್ಲೀನಿಸ್ ಇದ್ದವರಾಗಿ ಓಟಲ್ ಭಟ್ರು ಕರೆಸಿ ಅಲ್ಲೇ ಗ್ಯಾಸ್ ತರಿಸಿ ಅಲ್ಲೇ ತಮ್ಮ ತಮ್ಮ ಮುಖಾಂತರ ನಿಂತು ಅಡಿಗೆ ಮಾಡಿಸ್ತಿದ್ರು ಮತ್ತು ಅವ್ರ ಮೇಲೆ ಅಡುಗೆ ತ ಅವ್ರು ಬಿಸಿ ಬಿಸಿ ಇದೇರಿ ಮತ್ತು ಅದು ಹಂಗೆ ಆರಿದ್ದು ಗೀರಿದ್ದು ಬೆಳಿಗ್ಗೆ ಮಾಡಿದ್ದು ಇದೆಲ್ಲ ಟಿಫಿನ್ ಟೈಮಿಗೆ ಟಿಫಿನ್ನು ಆಮೇಲೆ ಊಟಕ್ಕೆ ಒಂದೂವರೆ ಒಂದು ಆತು ಒಂದೂವರೆಯಿಂದ ಎರಡು ಗಂಟೆಗ್ ಬರ್ದಿರೆ ಅವ್ರು ಬರೋ ಮುಂದೆ ಬಿಸಿ ಬಿಸಿಯದೆಲ್ಲ ಮಾಡಿ ಮಾಡಿ ಹಾಕ್ತಿದ್ದರು ಹಿಂಗೆ ಊಟ ಬಿಸಿ ಮಾಡೋದು ಹಿಂಗೇ ತಂದು ತಂದು ಹಾಕೋದು ಒಂದು ಬರೀ ಅಡಿದೆ ಹೆಲ್ಪ್ ಮಾಡಕ್ಕೆ ನಾಲ್ಕೈದು ಮೂರು ಜನ ಒಂದು ಐದು ಆರು ಮೂರು ಜನ ಸ್ಟೂಡೆಂಟ್ ಅಲ್ಲಿ ನಮ್ಮ ತಮ್ಮ ನಮ್ಮ ಅಳಿಯರ ಫ್ರೆಂಡ್ಸೆಲ್ಲ ಬಂದಿದ್ರು ಹೆಲ್ಪಿಂಗಿಗೆ ಆಮೇಲೆ ಅವು ಹೆಣ್ಮಗ್ಳು ಊಟ ನೀಡವ್ರು ಬೇರೆ ಗಂಡ್ಮಕ್ಳು ಊಟ ನೀಡವ್ರು ಬೇರೆ ವಾವ್ ಚೆನ್ನಾಗಿ ಮಾಡಿರು ಅದು ನೋಡಿ ಎಲ್ಲರೂ ಖುಷಿಪಟ್ಟು ಇದು ಮಾಡಿದ್ದರು ಮತ್ತು ನೆಸ್ಟು ಎಲ್ಲರ್ಗೂ ಊಟ ಆದ ಮೇಲೆ ಪಾನು ಆಮೇಲೆ ಐಸ್ಕ್ರೀಮು ಅದು ಮತ್ತು ಸಾಕಷ್ಟು ಅವರು ಈ ಅಡಿಗೆ ಮಾಡಕ್ಕೆ ಬಂದು ಹಳ್ಳಿಯಿಂದ ಬಂದಿರ್ತಾರೆ ಬೆಳಿಗ್ಗೆ ಅವ್ರು ಟಿಫಿನು ಅವ್ರು ಊಟ ಮಾಡಿ ಅವ್ರ ಊರಿಗೆ ಕಳಿಸಿ ಉಳ್ದಿದ್ದೆಲ್ಲ ಬಡಮಕ್ಕಳಿಗೆ ದಾಸೋಹಕ್ಕೆ ಕೊಟ್ಟು ಕಳಿಸಿ ಪ್ರಸಾದ ಅಂತ ಒಂದು ಕೊಡ್ತಿದ್ದರು ಅವ್ರು ಅನ್ನ ಒಂದು ತುತ್ತೂ ವೇಸ್ಟ್ ಮಾಡೋದಿಲ್ಲ ಏನೇ ಇದ್ದರೂ ಕರೆದ್ ಕೊಡ್ತಾರೆ ರೀ ಹಂಗ ಅನ್ನ ಎಲ್ಲಿ ಬೇಕಲ್ಲಿ ಚೆಲ್ಲೋದು ಗಲೀಜು ಮಾಡೋದು ಅಷ್ಟು ಅನ್ನ ಒಂದು ಅಕ್ಕಿಕಾಳು ಕೆಳಗೆ ಬಿದ್ರೂ ಅವ್ರು ಮೊದಲು ಎತ್ತಿ ನಮಸ್ಕಾರ ಮಾಡಿ ಇದನ್ನು ಮಾಡ್ತಾರೆ ಅಷ್ಟು ಕ್ಲೀನ್ನೆಸ್ ಹಾಗಾಗಿ ನಾವು ಫ್ಯಾಕ್ಟ್ರಿ ಪೂಜೆ ಅವಾಗ ಅವಾಗ ಮಾಡಕ್ಕೆ ದಸರಾದಾಗ ಆಮೇಲೆ ಮೊನ್ನೆ ಹೊಸದು ಪೆಬ್ರವರಿ ಕನ್ಸ್ಟ್ರ ಅದು ಎಲ್ಲ ಚೆನ್ನಾಗಿ ಮಾಡಿರೋದು ನೋಡಿ ಭಾಳ ಹೆಮ್ಮೆ ಅನಿಸ್ತು ನಮ್ಗೆ ಊಟ ಊಟ ಊಟ ಅಂತೂ ಮಸ್ತು ಇತ್ತು ಯ ಒಂದು ಬಾದುಷಾ ಜಹಾಂಗೀರ್ ಚಪಾತಿ ರೊಟ್ಟಿ ಮೊಸರನ್ನ ಚಿತ್ರಾನ್ನ ಅನ್ನ ಪಪ್ಪು ಆಮೇಲೆ ವೆರೈಟಿ ವೆರೈಟಿ ಇವು ಏನ ಐಸ್ಕ್ರೀಮ್ ಒಬ್ಬೊಬ್ಬರು ಒಂದೊಂದು ಥರ ಇವನ್ನ ತಿಂತಾರೆ ಒಬ್ಬರು ಇದು ಪ್ಲೇನ್ ತಿಂತಾರೆ ಅಂತಂದು ಎಲ್ಲ ಥರ ಮಾಡಿ ಅರಾ ಎಷ್ಟು ಚೆಂದ ಖುಷಿ ಅನಿಸ್ತು ನಮಗೆ ಅಂದ್ರೆ ಮತ್ತು ಮತ್ತು ಇದು ಇದು ಸ್ವಚ್ಛತನ ಆಮೇಲೆ ಕ್ಲೀನಿಸ್ಸು ಅವು ಇವು ದೇವ್ರು ಗು ದೇವ್ರ ಪೂಜೆ ಮಾಡಿ ಫಸ್ಟ್ ದೇವ್ರ ಪೂಜೆ ಮಾಡಿ ಹತ್ತು ಜನ ಬಂದು ಆ ಫ್ಯಾಕ್ಟ್ರಿದು ಓಪನ್ ಮಾಡಿ ಬೆಳಿಗ್ಗೆನೇ ಆರು ಗಂಟೆಗೆ ಲಕ್ಷ್ಮೀ ಪೂಜೆ ಮತ್ತು ನಮ್ಮ ಮಠದ ಅಜ್ಜಾರು ಬಂದು ನಮ್ಮ ಅಣ್ಣಾರ ಫ್ಯಾಕ್ಟ್ರಿಗೆ ಬಂದು ಅವ್ರು ಪೂಜೆ ಮಾಡಿ ಎಲ್ಲ ಇದನ್ನು ಮಾಡಿಂದೆನೆ ನಾವೆಲ್ಲ ಇದನ್ನು ಮಾಡಿ ಅವಾಗ ಅಡಿಗೆ ಶುರು ಮಾಡಿ ಅವರು ಏನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ದೊಡ್ಡ ದೊಡ್ಡ ಮಂದಿಯೆಲ್ಲ ಊಟಕ್ಕೆ ಬರ್ತಾರಲ್ಲ ರೀ ಆ ಅಣ್ಣಾರು ದೊಡ್ಡ ರಾಜ್ಕಾರ್ಣಿ ವ್ಯಕ್ತಿ ಹಂಗಾಗಿ ನಾವು ಇಲ್ಲಿ ಎಲ್ಲ ಜನರು ನೋಡಿ ಭಾಳ ಖುಷಿಪಟ್ಟರು ಊಟದ್ದು ಅಂತೂ ಎಷ್ಟು ಅ ಇತ್ತಲಾಗೆ ವಯಸ್ಸಾದವ್ರು ಉಪ್ಪು ಉಪ್ಪೂ ತಿನ್ನೋಂಗಿಲ್ಲ ಎಲ್ಲ ಮಿಡಲು ಸೇರಿ ಅಡುಗೆ ಅಂತೂ ಭಾಳ ಬೆಸ್ಟ್ ಮಾಡಿದ್ರ್ ರೀ ಹೀಗೆ ಎಲ್ಲೆಲ್ಲೋ ಹೊರಗಿಂದ ತರಿಸಿಬಿಟ್ರೆ ಅವರು ಯಾವಾಗ ಮಾಡ್ದವೆಲ್ಲ ತಂದಿಟ್ಬಿಡ್ತಾರೆ ಹಂಗೆ ನಮ್ಮ ಮನ್ಯಾಗೆ ಹೊರ್ಗಿಂದ ಊಟ ತಿಂದ್ರಾಕ್ ಕೊಡಲ್ಲ ರೀ ಸ್ವಂತ ತಮ್ಮ ಕಣ್ಣು ಮುಂದೆಯೇ ಮಾಡ್ಸಿ ಬಿಡ್ತಾರೆ ರೀ ಯಾವ ಪೂಜೆ ಆಗಲಿ ಹೊರ್ಗಿನ ಊಟ ತರ್ಸಲ್ಲ ರೀ ತಮ್ಮ ಫ್ಯಾ ಕಂಪ್ನಿ ಒಳಗೆ ಎಲ್ಲ ಅಡಿಗೆ ಭಟ್ಟರು ಕರೆಸ್ ಎಲ್ಲ ಅವ್ರ್ಗೆ ಏನು ಬೇಕು ಎಲ್ಲ ಕೊಡಿಸಿ ಒಂದು ನೂರು ಐನೂರು ಜನ ಉಂಡ್ರೆ ಸಾವಿರ ಜನದ ಅಡಿಗೆ ಮಾಡ್ಸ್ಬಿಡ್ತಾರೆ ರೀ ಉಳ್ದಿದ್ದು ಎಲ್ಲ ಉಳಿದು ಅದು ಅಂದ್ರೆ ಅಷ್ಟು ಜನನೇ ಇದಾರೆ ರೀ ಲೇಬರ್ಸು ದನ ಕರ ಆಳುಗಳು ಆಮೇಲೆ ಆಕಳು ಇವು ಅಂತ ನಾಯಿ ನರಿಗೆ ಹಾಲು ಅವು ಅಂತಂದು ಭಾಳ ಚೆನ್ನಾಗಿ ಮಾಡ್ತಾರೆ ರೀ ಇದೇ ನಮ್ಮ ಪಂಕ್ಷನ್ ಖುಷಿ ನೋಡಿರಿ ಓಕೆ ಊಟ ಊಟ ಚಪಾತಿ ರೊಟ್ಟಿ ಸಜ್ಜೆ ರೊಟ್ಟಿ ಹೆಸರು ಕಾಳು ಪಲ್ಯ ಬದ್ನೆಕಾಯ್ ಪಲ್ಯ ಕಡ್ಲೆಪುಡಿ ಅಗ್ಸೆಪುಡಿ ಮೊಸರು ಆಮೇಲೆ ಸೌತೆಕಾಯ್ ಪಚಡಿ ಗಜ್ಜರಿ ಕ್ಯಾರೆಟ್ ಆಮೇಲೆ ಹೀರೆಕಾಯ್ ಚಟ್ನಿ ಅಂತಂದು ಇಲ್ಲಿ ಪೇಮಸ್ ರೀ ಅದು ಹೀರೆಕಾಯ್ ಚಟ್ನಿ ಅಗ್ಸೆ ಹಿಂಡಿ ಅವೆಲ್ಲ ಮು ರೊಟ್ಯಾಗೆ ಮೂರು ಥರ ಒಂದು ಸಜ್ಜೆ ರೊಟ್ಟಿ ಎಳ್ಳು ಹಚ್ಚಿದ್ದು ಆಮೇಲೆ ಪ್ಲೇನು ಆಮೇಲೆ ಸಾದಾ ರೊಟ್ಟಿ ಚಪಾತಿ ಹೆಸರು ಕಾಳು ಪಲ್ಯ ಬದ್ನೆಕಾಯ್ ಮಡಿಕೆಕಾಳು ಪಲ್ಯ ಆಮೇಲೆ ಇದು ರೀ ಏನು ಏನು ಅಂತಾರಲ್ಲ ರೀ ಸಬ್ಬಸ್ಗೆ ಇಟ್ಟು ಹೆಸ್ರು ಕಾಳು ಪಲ್ಯ ಮಾಡೋದು ಎಲ್ಲ ಕಾಳಾಗ ಮೂರು ನಾಲ್ಕು ವೆರೈಟಿ ವೆರೈಟಿ ಮಾಡ್ತಾರೆ ಆಮೇಲೆ ಅವ್ರು ಏನೇನು ಏನು ಉಣ್ಬೇಕು ಅನ್ನದೇ ಎಲ್ಲ ಅಲ್ಲಿ ಮಾಡ್ಸಿ ಬಿಟ್ಟಿರ್ತಾರೆ ಅವರು ಸ್ವೀಟ್ ಅಂತೂ ಬಾದುಷಾ ಜಹಾಂಗೀರ್ ಮೋತಿಚೂರ್ ಹೋಳ್ಗೆ ತುಪ್ಪ ಗೋಧಿ ಹುಗ್ಗಿ ಅದು ಗೋಧಿ ಹುಗ್ಗಿ ತುಪ್ಪ ಹಾಲು ಮಾಡೋದು ಗ್ಯಾಸ್ ಗ್ಯಾಸು ಒಲೆ ಗ್ಯಾಸು ತರಿಸಿ ಅಡಿಗೆ ಭಟ್ರು ಕರೆಸಿ ತಮ್ಮ ಪ್ಲಾಂಟ್ನಾಗೆ ಅಡಿಗೆ ಮಾಡಿಸ್ತಾರೆ ಅಡ್ಗೆ ಭಟ್ಟರು ಕರೆಸ್ತಾರ್ ರೀ ಅವ್ರು ದಿನನಿತ್ಯ ಅಡಿಗೆ ಮಾಡ್ಸೋರು ಲೇಬರ್ಸಿಗೆ ವರ್ಕರಿಗೆ ಅಡಿಗೆ ಮಾಡೋರು ಬೇಕಲ್ಲ ರೀ ಮಾಡಿಸ್ತಾರ್ ರೀ ಹೊರಗಿಂದೆಲ್ಲ ಅವನ್ನೆಲ್ಲ ರೇಷನ್ ಕೊಡಿಸ್ಬಿಡ್ತಾರೆ ರೀ ದಿನನಿತ್ಯ ಕೊಡಿಸ್ತಾರ್ ಅವ್ರಿಗೆ ಕೊಡಿಸಿ ಮತ್ತೆ ಬಂಕ್ಷನ್ನಾಗಿನೂ ನಮಗೆ ಸಪ್ರೇಟ್ ತರಿಸಿ ಎಲ್ಲ ಥರ ಅಲ್ಲೇ ಪ ದೊಡ್ಡ ದೊಡ್ಡ ಒಲೆ ಒಲೆ ಗ್ಯಾಸ್ ಸಿಂಗಲ್ ಗ್ಯಾಸು ದೊಡ್ಡ ಡಬಲ್ ಗ್ಯಾಸ್ ಇದಾವೆ ರೀ ಅವು ಅಲ್ಲಿ ಅಡಿಗೆ ರೂಮ್ ಅಂತನೇ ಕಂಪ್ನಿ ಒಳಗೆ ಅಲ್ಲೇ ಅಡಿಗೆ ಮಾಡಿಸಿ ಎಲ್ಲರಿಗೂ ಹೊರ್ಗಿದಂತೂ ಏನೂ ಇಷ್ಟಪಡಲ್ಲ ರೀ ಅವರು ಎಲ್ಲ ತನ್ನ ಕಣ್ಣು ಎದ್ರಿಗೇ ಆಗ್ಬೇಕು ಹಿಂಗೇ ಊಟ ಮಾಡ್ತಿರ್ತಾರ್ ಹಿಂಗೇ ಬಿಸೀದ್ ರೊಟ್ಟಿ ತಟ್ಟೆಗ್ ಹೋಬೇಕ್ ಅವರು ಹಿಂಗೆ ಊಟಕ್ಕೆ ಕುಳ್ತಿರ್ತಾರೆ ಹಿಂಗೆ ಬಿಸೀದ್ ರೊಟ್ಟಿನ್ನ ಅವ್ರು ಹೋಗ್ಬೇಕು ರೊಟ್ಟಿ ಅನ್ನಕ್ಕಿಂತ ಭಾಳ ಕಡಿಮೆ ಅನ್ನ ರೊಟ್ಟಿ ಚಪಾತಿ ಆಮೇಲೆ ಹಣ್ಣು ಹಂಪ್ಲು ಹಣ್ಣಿನ ಭಾಳ ಇಷ್ಟ ರೀ ಹಣ್ಣು ಡ್ರೈ ಫ್ರೂಟ್ಸು ಹೈನ ಭಾಳ ರೀ ಅಂತಿಂಥವು ಅಡಿಗೆ ಇಷ್ಟಪಡಲ್ಲ ರೀ ಅವರು ಏನೇ ತಿಂದ್ರೂ ಹೆಲ್ತಿ ಫುಡ್ಡು ಸ್ವಚ್ಛತನ ಇರ್ಬೇಕು ಏನು ನೀಟ್ನೆಸ್ ಇರಬೇಕು ಸುಳ್ಳು ಹೇಳಬಾರ್ದು ಅಕ್ಕಪಕ್ಕ ಏನ್ರ ದುಷ್ಟರು ಕಂಡ್ರೆ ದೂರ ಇರಬೇಕು ನಮ್ಮ ಮನೆ ಅಷ್ಟಕ್ಕೆ ನಾವು ಇರಬೇಕು ನಮ್ಮ ಕೆಲಸ ನಮ್ದು ಇದು ನಮ್ಮ ನಾವು ಹೆಂಗೆ ಇದೀವಿ ನಾವು ನಮ್ಮ ಪಾಡಿಗೆ ನಾವು ಇರಬೇಕು ಬೇರೆದೆಲ್ಲ ಸುದ್ದಿ ಬೇರೆದವ್ರು ತಿಂಕ್ ಮಾಡೋದು ಮಾತಾಡಕ್ಕೆ ಇಷ್ಟಪಡೋಲ್ಲ ನಾವು ನಮ್ಮ ಮನೆ ಕೆಲಸ ನಾವು ನಮ್ಮ ಮನೆ ನಾವು ಯಾ ನಮ್ಗೆ ನಾವು ಇರ್ಬೇಕು ಅಷ್ಟೇ ನಿಮ್ಮ ನಿಮ್ಗೆ ಏನು ಬೇಕು ಹೇಳಿ ನಾವು ಬೇಕಾದಷ್ಟು ಕೊಡ್ತೀವಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಓದಬೇಕು ಏನೇ ಬಂದ್ರು ಅದು ಧೈರ್ಯವಾಗಿ ಎದುರ್ಸ್ಬೇಕು ಒಟ್ಟು ಸುಳ್ಳು ಹೇಳ್ಬಾರ್ದು ಊಟ ಊಟದ್ದು ಚೆನ್ನಾಗಿದೆ ಅದೇ ಯಾವಾಗ ಇವರು ಟೈಮ್ ಸರಿ ಊಟ ಮಾಡಬೇಕು ಏನೇ ಉಂಡ್ರೂ ಮೊದಲು ಏನು ತಿಂದ ಮೇಲೂ ಬಿಸ್ನೀರು ಕುಡೀರಿ ಒಂದು ಗ್ಲಾಸ್ ಬಿಸ್ನೀರು ಕುಡೀರಿ ಏ ಯಾಕೆಂದ್ರ್ ಈಗ ನಾವೇ ಏನೂ ಇರೋದಿಲ್ಲ ಹೊರ್ಗಿಂದು ಇವೆಲ್ಲ ಡೆಂಗೂ ಸೊಳ್ಳೆ ನೊರ್ಜು ಆಮೇಲೆ ಏನೇ ಬಂದ್ರೂ ಮಾಸು ಮಾಸ್ ಹಾಕ್ಕಂಡೆ ಹೋಗ್ರಿ ಎಲ್ಲೇ ಹೋದರೂ ಅಂತಾರೆ ಹಾಗಾಗಿ ನಾವಂತೂ ಅರಾಮ್ ಇದೀವಿ ನೋಡಿರಿ ಯಾವುದಿಲ್ಲ ದೇವ್ರ ಪುಣ್ಯ ಅದು